ಹಾಂ ಹೌದು

ಹೌದ ನಿಮ್ಮ ಹೆಸ್ರು ಎಲ್ಲಿ ಅಡ್ರೆಸ್ ಹೇಳಿ ಹಾಂ ಹೌದು ಈಗ ಲೋಡು ನಿನ್ನೆ ತಾನೆ ಬಂದಿದೆ ಸಿಲಿಂಡ್ರ್ ಇರಲಿಲ್ಲ ಎಮ್ಟಿ ಇತ್ತು ನಿನ್ನೆ ತಾನೆ ಬಂದಿದೆ ಏಜನ್ಸಿಗೆ ಬನ್ನಿ ಇನ್ನೊಂದು ನಾಳೆ ನಾಡ್ದ್ರಲ್ಲಿ ಡೆಲಿವರ್ ಆಗತ್ತೆ ಈಗ ಬೇರೆ ಏರ್ಯಾದಲ್ಲಿ ಆಗ್ಲೆ ಕೊಡ್ತಾ ಇದ್ದೀವಿ ಅದೆ ಎಮ್ಟಿ ಸಿಲಿಂಡ್ರ್ ಇದ್ದರೆ ಕಳ್ಸಿ ಕೊಡ್ತಾ ಇದ್ದೆ ಎಮ್ಟಿ ಸಿಲಿಂಡ್ರ್ ಯಾವುದು ಇಲ್ಲ ಹಾಗಾಗಿ ಈಗ ತಾನೆ ಲೋಡ್ ಬಂದಿದೆ ನಾಳೆ ನಾಡಿದ್ದಲ್ಲಿ ನಿಮಗೆ ಡೆಲಿವರಿ ಮಾಡ್ತೀವಿ ನಿಮ್ಮ ಮನೆ ಅಡ್ರಸ್ಸಿಗೆ ಇಲ್ಲ ಇಲ್ಲ ಇದು ಲಾಸ್ಟ್ ಮಂತಲ್ಲಿ ಹಂಗಾಗ್ ಈ ಮಂತೆ ಹಂಗ್ ಆಗಿರೋದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಷ್ಟೆ ಸಿಲಿಂಡ್ರ್ ಬರೋದು ಲೇಟ್ ಆಗಿತ್ತು ಈಗ ಬಂದಿದೆ ಲೋಡ್ ಆಗಿದ್ದ ತಕ್ಷಣನೆ ನಾವು ನಾಳೆ ನಾಡಿದ್ದಲ್ಲಿ ನಿಮ್ಮ ಮನೆಗೆ ಡೆಲಿವರ್ ಮಾಡ್ತೀವಿ ಬುಕ್ಕಿಂಗ್ ಮಾಡಿದ್ದೀರ ನೀವು ಬುಕ್ಕಿಂಗ್ ನಂಬರ್ ಗೊತ್ತಾ ನಿಮಗೆ

ಹಾಂ ಅಂತೋನಿ ಸ್ವಾಮಿ ಅವರಾ ಹಾಂ ಸರಿ ಸರಿ ಸರಿ ಅದೆ ನಾಳೆ ನಾಡ್ದಲ್ಲಿ ಡೆಲಿವರ್ ಆಗಿದೆ ಬುಕ್ಕಿಂಗ್ ಆಗಿದೆ ನಾಳೆ ನಾಡ್ದಲ್ಲಿ ಡೆಲಿವರ್ ಆಗುತ್ತೆ ನಿಮ್ಮನೆ ಅಡ್ರಸ್ಸಿಗೆ ಹಾಂ ಅದೆ ಸಿಲಿಂಡ್ರ್ ಬಂದಿರಲಿಲ್ಲ ಈ ಸಲ ಸ್ವಲ್ಪ ಲೇಟ್ ಆಗಿದೆ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ನಾಳೆ ನಾಡಿದ್ದಲ್ಲಿ ಡೆಲಿವರ್ ಮಾಡ್ತೀವಿ ಹಾಂ ಡೋರ್ ಲಾಕ್ ಮಾಡಬೇಡಿ ನಾವು ಬಂದಾಗ ಓಪನ್ ಇರಲಿ ಸರಿ ಸರಿ ಸರಿ ಹಾಂ ಚಾರ್ಜಸ್ಸ್ ಚಾರ್ಜಸ್ಸು ಕೊಟ್ಟು ಹೋಗಿ ಡೆಲಿವರಿ ಚಾರ್ಜ್

ಓಕೆ ಓ ಓಕೆ ಓಕೆ ತ್ಯಾಂಕ್ ಯು